ಆಂ ಹೇಳಿ ಹೂಂ ಹ್ಞೂಂ ಹಂ ಹಾಂ ಹಾಗಾಗಿ ಆಂ ಹೌದು ನಾನು ತಿಳಿಸಿಕೊಡ್ತೀನಿ ನಿಮಗೆ ಉಳಿದುಕೊಳ್ಳೋದಕ್ಕೆ ಉಪಹಾರ ಗೃಹವಿದೆ ಅದರ ಹೆಸರು ವಿದ್ಯಾಸಾಗರ ಅಂತ ಅಲ್ಲಿ ನೀವು ಇವತ್ತು ಉಳಿದುಕೊಳ್ಳಬಹುದು ಮತ್ತಿನ್ನೇನಾದ್ರು ಮಾಡಿಕೊಡ್ಬೇಕಾ ಓಹ್ ಇದು ಅದರಲ್ಲಿ ಇಲ್ಲಿ ತುಂಬಾ ಸಿಗುತ್ತವೆ ಅದ್ರಲ್ಲು ಏಡಿ ಕೈ ಸಾಂಬಾರು ಕಿತ್ತು ಮೀನು ಸಾಂಬಾರು ಬಾಂಗಡೆ ಮೀನು ಸಾಂಬಾರು ಈ ಥರ ತುಂಬಾ ವಿಧವಿಧವಾದ ಸಾಂಬಾರುಗಳು ನಿಮಗೆ ದೊರೆಯುತ್ತವೆ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತಿನ್ನಬಹುದು ಇಲ್ಲಿ ತುಂಬಾ ಆಹಾರಗಳು ಲಭ್ಯವಿದೆ ಅಹಾಂ ಹಾಗೇನಿಲ್ಲ ನೀವು ಬಂದು ಬೇಕಾದ್ರೆ ಇಲ್ಲಿ ತಂಗಲೂಬೌದು ಇವತ್ತು ವಿದ್ಯಾಸಾಗರ ಅಂತನೇ ಇಲ್ಲೇ ತುಂಬಾ ಹತ್ತಿರ ಅದು ಇದೆ ನೀವು ಹ್ಞೂ ಹ್ಞೂ ಆಂ ಆಂ ಊಂ ಎಲ್ಲ ಸ ಕುಟುಂಬ ಸಮೇತ ಇಲ್ಲಿ ನೀವು ತಂಗಬಹುದು ಇವತ್ತು ಖರ್ಚಾಗುತ್ತದೆ ಅಮೌಂಟ್ ಖರ್ಚಾಗುತ್ತದೆ ಹಾಗಾಗಿ ಎಷ್ ಎಷ್ಟು ದಿನ ಇರ್ತೀರ ಅಂತ ಹೇಳ್ತೀರ ಹಾಂ ಎಷ್ಟು ಜನ ಇದ್ದೀರ ಅಂತ ಹೇಳ್ತೀರಾ ನಾಲ್ಕು ಜನ ಇದ್ದೀರ ಹ್ಞೂ ಹ್ಞೂಂ ಹಾಗಾಗಿ ಒಂದು ದಿನಕ್ಕೆ ನಾಲ್ಕು ಸಾವಿರ ಆಗುತ್ತದೆ ಅದೇನು ಹಾಂ ಸೌಲಭ್ಯವೆಲ್ಲ ಲಭ್ಯವಿದೆ ನೀವು ಬಂದರೆ ಸಾಕು ಇಲ್ಲಿ ಇನ್ನೂ ಮಿಕ್ಕ ಮಿಕ್ಕಿದ್ದೆಲ್ಲ ನಾವು ನೋಡಿಕೊಳ್ಳುತ್ತೇವೆ ನೀವು ಯಾವ್ಯಾವ ಸ್ಥಳವನ್ನು ನೋಡಬೇಕು ಅಂತ ಇದ್ದೀರೋ ಎಲ್ಲ ತೋರಿಸುತ್ತೇವೆ ಏನು ಅಹಾಂ ಅಹಾಂ ಇಪ್ಪತ್ತ್ನಾಲ್ಕು ಗಂಟೇನೂ ಇಲ್ಲಿ ಲಭ್ಯವಿರುತ್ತದೆ ಏನೇ ಬೇಕಾದರೂ ನೀವು ಬಂದು ನಮ್ಮನ್ನು ಕರೆ ಮಾಡಿ ಕೇಳಬಹುದು ಹ್ಞೂ ಸರಿನಾ ಓಕೆ